ನಾನು ದಾಂಡೇಲಿಗೆ ಹೋಗಿದ್ದೇನೆ ದಾಂಡೇಲಿಯ ಪರಿಸರ ಬಹಳ ಚೆನ್ನಾಗಿದೆ ಅದರ ಸುತ್ತಮುತ್ತಲೂ ನಾಲ್ಕು ಕಡೆಯೂ ಹಸಿರೇ ಹಸಿರಾಗಿದೆ ಅಲ್ಲಿ ಮರ ಗಿಡಗಳು ಬಹಳ ಅಲ್ಲಿ ಪಾ ನೀರಿನ ಆಟಗಳು ಬಹಳ ಇದೆ ಅಲ್ಲಿ ಬಹಳಷ್ಟು ರೆಸಾರ್ಟಿನ ಫೆಸಿಲಿಟಿಸ್ ಇದೆ ರೆಸಾರ್ಟ್ ನೀರು ಆಟ ಮರ ಗಿಡಗಳು ಬಹಳಷ್ಟು ತುಂಬಿದೆ ಆ ಎಲ್ಲ ರೆಸಾರ್ಟಲ್ಲಿ ಒಂದೊಂದು ಟೈಪ್ ಫ್ಯಾಸಿನೇಟೆಡಾಗಿ ಫೀಚರ್ಸ್ ಇದೆ ರೆಸಾರ್ಟ್ ಆಗಿರಲಿ ನೀರಿನ ಆಟಗಳಾಗಿರಲಿ ಅಲ್ಲಿ ಬಹಳವಿದೆ

ದಾಂಡೇಲಿಯ ನಾಲ್ಕು ಮು ನಾಲ್ಕು ಕಡೆಯೂ ಸುತ್ತಮುತ್ತಲೂ ಪರಿಸರ ತುಂಬಾ ಚೆನ್ನಾಗಿದೆ ಅದರಿಂದ ನಾವು ಹೇ ಆ ಪರಿಸರ ಹಸಿರು ನೀರು ಬಹಳಷ್ಟು ಚೆನ್ನಾಗಿದೆ ಅಲ್ಲಿ ಆಟ ಆಡೋದು ಅಲ್ಲಿ ಫ್ಯಾಮಿಲಿ ಜೊತೆ ಕುಟುಂಬದವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಬಹಳ ಒಳ್ಳೇದು ಪ ದಾಂಡೇಲಿ ಹೇಳೋದಾದರೆ ಅಲ್ಲಿ ಗ್ರೀನರಿ ಜಾಸ್ತಿ ಘಾಟ್ ಸೆಕ್ಷನ್ ಆಗಿರಲಿ ನಾವಲ್ಲಿ ಎಂಜಾಯ್ ಮಾಡಿದ್ದು ಅಲ್ಲಿ ಎವ್ರಿರಾನ್ಮೆಂಟ್ ಅಲ್ಲಿ ಆಟ ಆಡೋದು ಅಲ್ಲಿ ನೀರಿನ ಆಟ ಎಲ್ಲ ಬಹಳಷ್ಟು ಇದೆ ಅಲ್ಲಿ ನಮಗೆ ಚೆನ್ನಾಗಿ ಟೈಮ್ ಪಾಸ್ ಆಗಿತ್ತು ಇದಕ್ಕಾಗಿ ನಾನು ದಾಂಡೇಲಿಯ ಉದಾಹರಣೆಯನ್ನು ತಗೊಂಡೆ ದಾಂಡೇಲಿ ಅಷ್ಟೇವೆಲ್ಲ ಮಹಾರಾಷ್ಟ್ರದಲ್ಲಿ ಆಗಲಿ ತುಳಜಾಪುರ ಕೊಲ್ಹಾಪುರ ಅಲ್ಲೆಲ್ಲ ಟ್ರಿಪ್ಪನ್ನು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಪರಿವಾರದ ಜೊತೆ ಕುಟುಂಬದ ಜೊತೆಗೆ ಪರಿಸರವನ್ನು ನೋಡಿ ತಿರುಗುವ ಪ್ರಯಾಣವನ್ನು ಮಾಡುವ ಖುಷಿ ಬೇರೆಯದಾಗಿರುತ್ತದೆ